ಹಾಂ ಹೌದು ರೀ ಹಾಂ ಇಲ್ಲ ಧಾರ್ವಾಡದಿಂದ ಒಂದು ಮೂರುವರೆ ಕಿಲೋಮೀಟ್ರ್ ಆಗತ್ತೆ ರೀ ಎಷ್ಟು ದಿವ್ಸ ಬೇಕು ರೀ ಹಾಂ ಎಷ್ಟು ಜನ ಹೌದ್ರ ಆರು ಏಳು ಮಂದಿ ಯಾವ ಏನು ಓಮಿನಿ ಬೇಕೋ ಕಾರ್ ಬೇಕೋ ಸ್ವಿಫ್ಟ್ ಐತಿ ನಮ್ಮ ಹತ್ತಿರ ಅಮ್ಯಾ ಕಡೆ ಬೊಲೇರೋ ಐತಿ ಎಷ್ಟು ಜನ ಇದ್ರಿ ಐದು ಜನ ಇದ್ದೀರಾ ಎಷ್ಟು ಜನ ಇದ್ರಿ ಹಾಂ ಹಾಗಂದ್ರೆ ಓಮ್ನಿಯೇ ಅಡ್ಡಿಯಿಲ್ಲ ನಿಮಗೆ ಪಿಕಪ್ ಐತಿ

ಎಷ್ಟು ದಿವ್ಸ ಎಷ್ಟು ದಿವ್ಸ ಬೇಕು ರೀ ಹೌದಾ ಹ್ಞೂ ಹ್ಞೂ ಹ್ಞೂ ಮೂರು ದಿವ್ಸ ಬೇಕಾ ಅದು ನೀವು ಏನು ಫುಡ್ಡು ಗಿಡ್ಡು ಎಲ್ಲ ಬೇಕಂದ್ರೆ ಅದು ಅದ್ರದ್ದು ಬೇರೆ ಚಾರ್ಜು ಇಲ್ಲ ಬರೇ ವೆಹ್ಕಲ್ ಎಲ್ಲ ಬೇಕಂದ್ರೆ ಅದಷ್ಟೇ ಚಾರ್ಜ

ಹಾಂ ಪ್ಯಾಕೆಜ್ ಪ್ಯಾಕೆಜ್ ಇದೆ ರೀ ಪರ್ ಎಡ್ಡು ಎರಡುವರೆ ಸಾವಿರ ರೂಪಾಯಿ ಇದೆ ಒಬ್ಬರಿಗೆ ಹಾಂ ಅದನ್ನು ಹಂಗಾದ್ರು ಮಾಡುವ ಇಲ್ಲ ಒಮ್ಮೆ ರೀ ನಿಮ್ಮ ಬರೇ ವೆಹ್ಕಲ್ ಬೇಕಂದರೆ ವೆಹ್ಕಲ್ಲು ಅಕಮಂಡೇಶನ್ ರೂಮ್ ಗೀಮ್ ಎಲ್ಲ ಬೇಕಂದ್ರೂ ಅದನ್ನೂ ಸೇರಿಸಿ ಕೊಡ್ತೀವಿ ನಿಮ್ಗೆ ಯಾವ ಥರ ಬೇಕು ಹ್ಞೂ ಅಲ್ಲ ನೀವು ಅಗದೀ ನಮ್ಗೆ ಪರ್ಚಯ ಇರೋದರಿಂದ ಧಾರ್ವಾಡ್ದಾಗೆ ನಿಮ್ಗೆ ವ್ಯವಸ್ಥೆ ಮಾಡ್ಸ್ತೀನಿ ರೀ ಒಂದು ಒಬ್ರಿಗೆ ಒಂದು ಹದಿನೈದು ನೂರು ಅನ್ನೋ ಹಂಗ ಈಗ ಐದು ಜನ ಇದೀರ್ ಅಂತೀರಲ್ಲ ಹಾಂ ಅದ್ನ ವ್ಯವಸ್ಥೆ ಮಾಡಿಸ್ತೀನಿ ಬನ್ರಿ ನೀವು ಯಾಕಂದ್ರೆ ಯಾವಾಗ ಬರ್ತೀರಿ ಹೌದಾ ನಮ್ಮ ಅಗದೀ ಅಗ್ದೀ ಹೊಸ ಗಾಡಿ ಐತೆ ಇನ್ನೂ ಹಂಗೇನಿಲ್ಲ ನಿಮ್ಗೆ ಎಲ್ಲ ವ್ಯವಸ್ಥೆ ಮಾಡ್ಸಣ ಹಾಂ ಶಿವಗಿರಿ ಇಲ್ಲಿ ನಮ್ಮ ಆಫೀಸ್ ಹತ್ತಿರ ಬಂದ್ಬಿಡ್ರಿ ಭೇಟಿಯಾಗ್ರಿ ನಿಮ್ಗೆ ಎಲ್ಲ ವ್ಯವಸ್ಥೆ ಮಾಡ್ಸಿ ಕೊಡ್ತೀನಿ ನಾನು ಆ ನಂತರ ಒಂದು ಎರಡು ಸಾವಿರ ಇಲ್ಲ ಒಂದು ಐದು ಸಾವಿರ ಅಡ್ವಾನ್ಸ್ ಹಾಕೋಕ್ಕಾಗತ್ತೆ ನೀವು ಪಕ್ಕಾ ಬುಕ್ ಮಾಡ್ಕಬೇಕು ಹಾಂ ಹಾಂ ಅಡ್ಡಿಲ್ಲ ಅಡ್ಡಿಯಿಲ್ಲ ಹಾಗಾದ್ರೆ ಹಾಂ ಸರಿ ಸರಿ ಸರಿ ಹಾಂ ಸರಿ ರೀ ಓಕೆ ಓಕೆ